ಹಾಂ ಹೌದು ಅಂದರೆ ಇದು ಯಾವತ್ತಿಂದ ಜ್ವರ ಬಂತು ಅದು ಏನಿಲ್ಲ ಅದು ನೆಗಡಿ ನೆಗಡಿ ಅಥವಾ ಕೆಮ್ಮು ಇದೆಯೇ ಹಾಂ ಅದು ಯಾವುದಕ್ಕು ಈಗ ಒಂದು ಸದ್ಯಕ್ಕೆ ಒಂದು ಸಿನಾರಿಸ್ಟ್ ಟ್ಯಾಬ್ಲೆಟ್ ಬರೆದ್ಕೊಡ್ತೀನಿ ಅದು ತೊಗೊಳ್ಳಿ ಈಗ ನೈಟ್ ಒಂದು ತೊಗೊಳ್ಳಿ ಡೇ ಒಂದು ತೊಗೊಳ್ಳಿ ಆಮೇಲೆ ಇದು ವಾಮಿಟ್ ಆಗೋ ಲೂಸ್ ಮೋಶನ್ ಆ ಥರ ಏನಾರು ಇದೆಯೇ ಅಲ್ಲ ಹೊಟ್ಟೆ ತೊಳೆಸೋದು ಆ ಥರವಾ ಅದೇ ಅಂದರೆ ಅದೇ ಈ ಹೊಟ್ಟೆ ತೊಳೆಸೋದು ಹ್ಞೂ ಅದಲ್ಲ ಹಾಂ ಆ ಥರ ಆದರೆ ಒಂದು ಡೊಲೊ ಸಿಕ್ಸ್ ಫಿಫ್ಟಿ ಮಾತ್ರೆ ಬಿಸಿ ರಾಗಿ ಮುದ್ದೆ ಹಿಟ್ಟು ಹಾಂ ಹಾಂ ಬೆಳಗ್ಗೆ ಅದು ಸಿನಾರಿಸ್ಟ ಒಂದು ತೊಗೊಳ್ಳಿ ಜೊತೆಗೆ ಒಂದು ಡೊಲೊ ತೊಗೊಳ್ಳಿ ಮತ್ತೆ ಇನ್ನೇನು ಅದೂ ಇದು ಆಗ್ಲಿಲ್ಲ ಅಂದರೆ ಯಾವುದಕ್ಕು ಒಂದು ಇದು ಬ್ಲೆಡ್ ಟೆಸ್ಟ್ ಮಾಡಿಸಿ ಬ್ಲೆಡ್ ಟೆಸ್ಟ್ ಮಾಡಿಸಿ ನಾಳೆ ಕ್ಲಿನಿಕ್ ಅಲ್ಲಿ ಇರ್ತೇನೆ ಹಾಂ ನಾಲ್ಕೂವರೆಗೆ ಇರ್ತೇನೆ ಅಲ್ಲಿ ಜೆ ಎಸ್ ಎಸ್ ಹತ್ರ ಕ್ಲಿನಿಕ್ಕು ಅಲ್ಲಿ ಒಂದು ನೀವು ಒಂದು ಕಾಲ್ ಮಾಡ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಹಾಂ ಬನ್ನಿ ಯಾವ ಊರು ನಿಮ್ಮದು ಹಾಂ ಅದೇ ಅದು ವೆದರ್ ಸರಿ ಇಲ್ಲ ಅಲ್ಲ ಮೋಸ್ಟ್ಲಿ ಅದಕ್ಕೇ ಇರಬೇಕು ಅದಕ್ಕೆ ಅದು ಬರ್ತಾ ಇರುತ್ತೆ ಇಲ್ಲ ಹನ್ನೆರಡು ಅಲ್ಲ ನಾಲ್ಕೂವರೆ ಹಾಂ ನಾಲ್ಕೂವರೆಗೆ ಬನ್ನಿ ಈಗ ಸದ್ಯಕ್ಕೆ ಅದೇ ಈಗ ನೈಟ್ ಒಂದು ಸಿನಾರಿಸ್ಟ್ ಟ್ಯಾಬ್ಲೆಟು ಒಂದು ಡೊಲೊ ಸಿಕ್ಸ್ ಫಿಫ್ಟಿ ಟ್ಯಾಬ್ಲೆಟ್ ತೊಗೊಳ್ಳಿ ಆಹಾಂ ಅದು ತೊಗೊಳ್ಳಿ ಸಾಕು

ಹಾಂ ಸರಿ